ಹಲೋ ನಾನು ಶಾಂತವ್ವ ಯಲಬುರ್ಗಿ ನಾವು ಗ್ಯಾಸ್ ಚಾಲು ಮಾಡ್ಬೇಕಾದ್ರೆ ನೀರು ಹಾಕಿ ಚಕ್ ಮಾಡಿ ಚಾಲು ಮಾಡ್ಬೇಕು ಅಂದ್ರೆ ನಮ್ಮ ಮುನ್ನೆಚ್ ಮುಜ್ ಮುನ್ನೆಚರ್ಕಿಂದ ಹಾಕಬೇಕು ಇಲ್ಲ ಯಾಕಂದ್ರೆ ಅವು ಬಟನ್ ಏನಾರೂ ಆಗಿರ್ತವೆ ಗ್ಯಾಸ್ ಬಂದಾಗ ಲೀಗಿಚ್ ಆಗಿರ್ಬತವೆ ಅವು ಪೈಪ್ ಹೋಗಿರ್ತವೂ ಅದನ್ನು ನೋಡಿ ಹುಷಾರ್ಲಿಂದ ಮಾಡ್ಕೊಬೇಕ್ ನೀವು ಅದನ್ನು ಮನೆಯಾಗ ಮಕ್ಕಳು ಮಕ್ಳು ಇರ್ತವೆ ಸಣ್ಣ ಮಕ್ಳು ಇರ್ತವೆ ಅವನ್ನ ಗ್ಯಾಸು ಇದು ಮಾಡುದು ಬೇಡ ಹುಷಾರಿ ತಗೊಬೇಕು ಸಣ್ಣ ಮಕ್ಳು ಮನೆಯಾಗೆ ಮನ್ಯಾಗೆ ಮನ್ಯಾಗೆ ಮಂದಿ ಇರ್ತಾರೆ ಅದಿಂದ ಭಾಳ ದುರಂತ್ ಕೆಲಸ ಅದು ಅದು ಮುನ್ನೆಚರ್ಕಿದಿಂದ ಅಂದ ನೋಡ್ಬೇಕು ಗ್ಯಾಸಿಂದು ಅದು ಮಾಡಿ ಇದು ಮಾಡ್ಬೇಕು ಚಕ್ ಮಾಡ್ಬೇಕು ನಾವು ಒಂದು ನೀರು ಹಾಕಿ ಚಕ್ ಮಾಡ್ಬೇಕು ಆರಿಸ್ಬೇಕು ಅಷ್ಟ್ ಆಸಿರು ಒಟ್ಟು ಏನಾರೂ ಬಂತಂದ್ರೆ ಕರ್ದು ವಾಸ್ನೆ ಬರುತ್ತೆ ಅದು ಆ ವಾಸ್ನೆ ಬರುವ ಮುಂದೆ ಅಡ್ಗೆ ಮಾಡೋ ಮುಂದೆ ನಾವು ರೊಟ್ಟಿ ಮಾಡೋ ಮುಂದೆ ಚಾಲೂ ಮಾಡ್ತೀವಿ ಎಡ್ಡಾ ಕೂಡಲೇ ಚಾಲೂ ಮಾಡ್ತೀವಿ ಹೊರಗೆ ಎಲ್ಲಿಯಾರೂ ಹೋಗ್ಬಕಾರೆ ಬಂದ್ ಮಾಡಿ ಹೋಯ್ತೆವ್ ಅದನ್ನು ಬಂದ್ ಮಾಡಿ ಬಟನ್ ಬಂದ್ ಮಾಡಿ ಹೋಕಿವಿ ಮತ್ತು ಬಂದ್ಮೆ ಪುನಃ ಬಂದ್ಕ್ಯಾಸ್ ನಾವು ಚಾಲು ಮಾಡ್ಕೊಂತೇವೆ ಅದನ್ನು ಆದ್ರೆ ಹುಷಾರ್ಲಿಂದ ನೀವು ಇರ್ಬೇಕು ಅದಕ್ಕೆ ಗ್ಯಾಸ್ ಅಂದ್ರೆ ಭಾಳ ಅನಾಹುತದ್ ಅದು ನಾವು ಮೊದಲು ಒಲ್ಯಾಗ ಮಾಡಿದಂಗೆ ಈಗ ನಾವು ಮಾಡಕ್ಕೆ ಹೋಗಕ್ಕೆ ಆಗುದಿಲ್ಲ ಗ್ಯಾಸಿಂದು ಕೆಲಸ ಅದು ಒಂದ್ಯಾ ಒಂದು ಸಲ ಏನಾರೂ ಪೋಟ್ ಗೀಟ್ ಆತಂದ್ರೆ ಮನ್ಯಾಗ ಮಕ್ಕಳು ಸಣ್ಣ ಮಕ್ಳಿರ್ತಾವೆ ಮನೀದಾದ್ ಮಂದಿ ಮಗ್ಳ್ ಮಕ್ಳಿರ್ತಾರೆ ದೊಡ್ಡ ಅನಾವತ್ ಆಗತ್ತದು ಅಡಿಗೆ ಮಾಡುಮ ಅಡ್ಗೆ ಮಾಡಿರಿ ಅಡ್ಗೆ ಮಾಡಿ ಬಂದ್ ಮಾಡಿ ಬಿಡಿರಿ ಬನ್ ಬಂದ್ ಮಾಡಿ ನೀವು ಹುಷಾರ್ಲಿಂದ ಇರಬೇಕು ಗ್ಯಾಸಿನ ಸಂಬಂಧ ಅಂದ್ರೆ ನೀವು ಹುಷಾರ್ಲಿಂದ ಇರಬೇಕು ನಾವು ತಂದ್ವಿ ಹಚ್ಚಿದ್ವಿ ಹೆಂಗಾರೂ ಹಚ್ಚಿದ್ವಿ ಹೆಂಗಾರೂ ಮಾಡ್ಕೆಸ ದೊಡ್ಡ ಅನಾಹುತ ಆತಂದ್ರೆ ಭಾಳ ಡೆಂಜರ್ ಅದು ಡೆಂಜರ್ ಐತೆದು ಕೆಲಸ ಹಾಗಾಗಿ ನೀವು ಗ್ಯಾಸಿನ ಬಗ್ಗೆ ಹುಷಾರ್ ಇರಿ ಅಡಿಗೆ ಮಾ ರೊಟ್ಟಿ ಮಾಡಿರಿ ಎಲ್ಲ ಅದ್ರ ಮ್ಯಾಲ ಮಾಡಿರಿ ಆದ್ರೆ ಹುಷಾರಿಂದ ಇರ್ಬೇಕು ನೀವು ಪೈಪು ವಾಸ್ನೆ ಬರುತ್ತೆ ವಾಸ್ನೆ ಬಂತಂದ್ರೆ ಯಾರ್ನಾರೂ ಕರೀರಿ ನೀವು ತೋರಸಿ ರೀ ತೋರ್ಶ್ಕೆಸ ಮಾಡ್ಕೊಳ್ಳಿ ರೀ ಆದರೂ ಅಷ್ಟ್ ಅಲಕ್ಷನ ಮಾಡಕ್ಕೆ ಹೋಗ್ಬಾರ್ದು ಅದಕ್ಕೆ ಗ್ಯಾಸಿನ ಸಂಬಂಧ ಅಲಕ್ಷಿನ ಮಾಡಬೇಡ್ರಿ ಪೈಪು ವರ್ಷಕ್ಕೊಮ್ಮೆ ಪೈಪ್ ಅಪಜಿ ಚೇಂಜ್ ಮಾಡಿರಿ ಅದು ಪೈಪ್ ಚೇಂಜ್ ಮಾಡಿ ಬಂದಾಗ ಚಕ್ ಮಾಡಸಿ ರೀ ಚಕ್ ಮಾಡಿಸಿ ಗ್ಯಾಸ ಲೀಗಿಚ್ ಆಗಿಲ್ದಂಗೆ ನೋಡ್ಕೊಳ್ಳಿ ರೀ ಅದನ್ನು ಲೀಗಿಚ್ ಆಯ್ತಪ್ಪ ಅಂದ್ರೆ ಕರೆದು ತೋರಸಿ ರೀ ಚಕ್ ಮಾಡಸಿ ರೀ ಅನಾಹುತ ತಪ್ಪಸಿ ರೀ ಅದನ್ನು ಮಕ್ಕಳು ಸನ್ನನ್ ಸಣ್ಣ ಮಕ್ಕಳು ಮರಿ ನೀ ರೊಟ್ಟಿ ಪಲ್ಯ ಅವೂ ಮಾಡಬೇಕು ಆದ್ರೆ ಹುಷಾರ್ಲಿಂದ ಮಾಡಬೇಕು ಅದನ್ನ ನಾನು ಹುದಾದ್ನ್ಯಾ ಮಾಡೀನಿ ಬಾಂಗ ಇಟ್ಟು ಹೋದ್ನಿ ಹೊರಗೆ ಹೋದ್ನಿ ಒಳ ಬಂದ್ನಿ ಗ್ಯಾಸ್ ಹಚ್ಚಿನಿ ಚಾಲು ಮಾಡಿನಿ ಒಲೆ ಮ್ಯಾಲ್ ಹಾಲಿಟ್ನಿ ಅಂತಂದ್ರೆ ಅದು ಆಗುದಿಲ್ಲ ಚಕ್ ಮಾಡಿ ನೀ ಹೊರಗೆ ಹೋದ್ರ ಬಂದ್ ಮಾಡಬೇಕು ಒಳಗೆ ಬಂದ್ರೆ ಒಳಗೆ ಬಂದಾಗ ನೀವು ಒಲೆ ಮುಂದೆ ನಿಂತು ಚಾಲೂ ಮಾಡ್ಕೊಬೇಕು ಅದನ್ನು ಅದನ್ನು ಮಾಡಿ ಮುಗಿಸಿ ಹೊರಗೆ ಹೋಗ್ಬೇಕು ಇಲ್ಲ ಅಂದ್ರೆ ಅದು ದೊಡ್ಡ ಅನಾಹುತ ಆಗುತ್ತದು ಅದು ಭಾಳ ಡೇಂಜರ್ ಐತೆದು ಗ್ಯಾಸಿಂದಂದ್ರೆ ನಾವು ಮೊದಲು ಒಲೆಯಾಗ ಮಾಡ್ತಿದ್ವಿ ಒಲ್ಯಾಗ ಮಾಡುವುದು ಆಗೂ ಸಹ ಇದು ಚಲೋ ಜೀವನ ಚಲೋ ಇತ್ತದು ಇದು ಗ್ಯಾಸಿಂದು ಜಲ್ ಮುಗಾತ್ ಗೈತ್ಯದ್ ಜನ್ಮ ಹೇಳಕ್ಕೆ ಆಗುದಿಲ್ಲ ಅದರ ಅದರ ಹಾಗಾಗಿ ಅದ್ರ ಹುಷಾರ್ಲಿಂದ ಮಾಡ್ಬೇಕು ನೀವು ಹುಷಾರ್ಲಿಂದ ನೀವು ಎಲ್ಲಾದರ ಮಾಡಿರಿ ಆದ್ರೆ ಹೊರಗೆ ಹೋಗ್ಬೇಕಾದ್ರೆ ಬಂದ್ ಮಾಡಿ ಇಟ್ಟಿರಿ ನೀ ಮುಂದೆ ನಿಂತೇ ಮಾಡಿರಿ ಮಾಡ್ಕೆಸ್ ಹೊರಗೆ ಹೋಗಿ ರೀ ಅದನ್ನು ಚಾಲೂ ಮಾಡಿಟ್ಟು ನಾ ಅಲ್ಲಿ ಹೋದ್ನೆ ನಾ ಅವ್ರು ಬಂದರು ಇವ್ರು ಬಂದರು ಕೂತೆ ನಿಂತೆ ಅಂತಂದ್ರೆ ನಿಮ್ಮ ಅನಾಹುತ ನಿಮ್ಮ ನ್ನೇ ತಿನ್ತೈತದು ಭಾಳ ಡೆಂಜರ್ ಐತೆದು ಅದು ದೊಡ್ಡ ಇದು ಆಗುದುಲ್ಲದು ಅ ಅದನ್ನು ಮಾಡಿ ನಿಮ್ಮ ನಿಮ್ಮ ಹುಷೆರ್ಯಾಗ್ ನೀವು ಇರ್ಬೇಕು ಹಾಂ ಅದು ಅಷ್ಟು ಅಷ್ಟು ಸುಲು ಸುಲುಭ್ವಾಗಿ ಇದಾಗುದುಲ್ಲದು ಗ್ಯಾಸ್ ಮನುಷ್ಯಗ ಆಪತ್ತು ಭಾಳ ಅದರ್ದು ಆ ಆಪತ್ತು ಅಂತಂದ್ರೆ ಮನೆಯಾಗ ಹುಡುಗರು ಕೂಡಿ ಸಣ್ಣ ಮಕ್ಳು ಇರ್ತಾವೆ ಜನ ಇರ್ತೈತಿ ನೀವು ಅಲಕ್ಷಿಣ ಮಾಡಿ ನೀವು ಹೊರಗೆ ಹೋದೆರಂದ್ರೆ ಅರ್ ಡೇಂಜರ್ ಆತಂದ್ರೆ ದೀಡ್ ಪೈಪ್ ಚಕ್ ಮಾಡಸಿ ರೀ ಯಾರೋ ಬರ್ತಾವೆ ಬಂದೇ ಬರ್ತಾರೆ ಅವರು ಇಲ್ಲ ಅಂದ್ರ್ ನೀವು ಹೊರಗೆ ಹೋಗ್ ತಗೋ ಒಳ ಹೊರಗೆ ತಗೊಂಡು ಹೋಗ್ ಚಕ್ ಮಾಡ್ಸುಮ್ ಬನ್ರಿ ಇಲ್ಲ ಅಂದ್ರೆ ವರ್ಷಕ್ಕೊಮ್ಮೆ ಪೈಪ್ ಚೇಂಜ್ ಮಾಡಿರಿ ಅದನ್ನು ಅದು ಎಲ್ಲೇ ಇದಾತು ಅಂದ್ರೆ ನಮ್ಮ ಇದರ ಹುಷಾರ್ ಇರ್ಬೇಕಂದ್ರೆ ನಾವು ಅದನ್ನು ಚ ಸರಿ ಮಾಡಾಬೇಕು ಅದನ್ನು ಹಂಗಾರಾನ ಅಲಕ್ಷಿಣ ಮಾಡಿಬಿಟ್ಟು ನಮ್ದುಕ್ಕೆ ನಾವೇ ಕಾರಣ ಆಗ್ಬಾರ್ದು ಅದಕ್ಕೆ ಚಲೋತ್ನಂಗೆ ನೋಡ್ಕೋ ರೀ ಗ್ಯಾಸಿನ ಮ್ಯಾಲ ಎಲ್ಲ ಮಾಡುವುದು ಅಡಿಗೆ ಮಾಡೋ ನೀ ಎಲ್ಲೇ ಮದಲು ಒಲ್ಯಾಗೆ ಮಾಡ್ತಿದ್ವಿ ನಾವು ಈಗ ಒಲೆ ಇಲ್ಲ ಗ್ಯಾಸ್ ಎಲ್ಲ ಬಂದು ಬಂತು ನೀರು ಕಾಸೋದು ಬಂತು ಎಲ್ಲ ಬಂತು ನೀರು ಒದ್ ಗ್ಯಾಸಿನ ಮ್ಯಾಲ್ ಮಾಡ್ತೇವೆ ಅಂದ್ರೆ ಅದು ನೀವು ಪೈಪು ದೊಡ್ಡ ದೊಡ್ಡ ಹೋಗುತ್ತದೆ ಅದನ್ನು ಚೇಂಜ್ ಮಾಡಸ್ಕೊಡ್ರಿ ಚೇಂಜ್ ಮಾಡಿ ಅದು ಎಲ್ಯಾರೂ ರೊಟ್ ವಾಸ್ನೆ ಬರುವಂಗೆ ಕಣ್ತೆಂದ್ರೆ ಯಾರ್ನ ಕರತೆ ಚಕ್ ಮಾಡಸಿ ರೀ ಚಕ್ ಮಾಡಿಸಿ ಸರಿ ಇದ್ದರೆ ಹಚ್ಚಿ ರೀ ಸರಿ ಇಲ್ಕ್ ಅಂದ್ರೆ ಅದನ್ನು ದೂರ ಇಡಿರಿ ಗ್ಯಾಸಿಂದು ಸರಿ ಮಾಡ್ಕ್ ಮಾಡಿದಾಗ ಚಲೋ ಮಾಡ್ರೆ ಅದನ್ನು ಹಂಗೆ ಇದು ಮಾಡಕ್ಕ ಹೋಗಬೇಡ್ರಿ ಅನಾಹುತ ಮಾಡ್ಕೊಬೇಡ್ರಿ ಹಾ ಗ್ಯಾಸ್ ಹಚ್ಚೋದು ಹುಷಾರಿಂದ ಇರಬೇಕು ಜೀವನದಾಗ ಒಮ್ಮೆ ಇದು ಆಕ್ಕತಿ ಆಗಿರ್ತೈತಿ ಹಂಗಾ ಇವ್ರು ಅಲಕ್ಷಿಣ ಮಾಡ್ಬಿಟ್ರು ಅಂದ್ರೆ ಮತ್ತು ದೊಡ್ಡ ಅನಾಹುತ ಮಾಡ್ಕೊಂಡು ನಮ್ಗದು ತ್ರಾಸು ಅದು ಆಗುದು ಮನೆ ಮನೆಗೆ ಇದಾಕತಿ ಅದು ಅನ್ಕೂರ್ ಮಾಡಿಕೊಂಡು ನೀವು ಇದು ಗ್ಯಾಸಿಂದು ಹುಷಾರ್ ಬಂದ್ ಹುಷಾರ್ ನೋಡಿಕೊಂಡು ರೊಟ್ಟಿ ಮಾಡಿರಿ ಪಲ್ಯ ಮಾಡಿರಿ ಹಾ ನೀವು ಎಲ್ಲ ಅದ್ರಾಗ ಮಾಡ್ತಿರಿ ಖರೇವ ಆದ್ರೆ ಅದರಿಂದ ಹುಷಾರ್ ಇರಬೇಕು ಈಗ ಮೊದಲ ಒಲೆ ಇಟ್ಟು ಒಲೆ ಇಲ್ಲ ಈಗ ಈಗ ಅದರ ಮ್ಯಾಲ್ ಎಲ್ಲಾದು ಎಲ್ಲಲ್ಲಿ ಬಿ ಎಲ್ಲ ಕಡೆಯೂ ಗ್ಯಾಸ್ ಆಗ್ಬಿಟೈತೆ ಈಗ ಗ್ಯಾಸಿನ ಮ್ಯಾಲ ಎಲ್ಲಾರೂ ಮಾಡೋದು ಅನ್ನ ಒತ್ತುನ್ ಹಂಗೆ ಅಕ್ಕಾವು ಗ್ಯಾಸಿನ ಮ್ಯಾಲ್ ಮಾಡೋದು ಬಿಡುದಿಲ್ಲ ಒಲೆ ಕಟ್ಗೆ ತರೊಂಗಿಲ್ಲ ಒಲೆ ಹಚ್ಚೊಂಗಿಲ್ಲ ಈಗ ನೀವು ಅದನ್ನು ಮಾಡಿಕೊಂಡು ಸರಿಯಾಗಿ ಮಾಡ್ಕೊಂಡು ಸರಿಯಾದ ಸ ಅದು ಸರಿ ಇತ್ತಂದ್ರೆ ನೀವು ಮಾಡಿರಿ ಇಲ್ಲ ಅಂದ್ರೆ ಅದ್ರ ಜ ಅದ್ರ ಸನಿಹಕ್ಕೆ ಹೋಗಬೇಡ್ರಿ ಭಾಳ ಅನ್ನೊದಾರ್ ಡೆಂಜರ್ ಕೆಲಸ ಐತೆದು ಅನಾಹುತ ಭಾಳ ಆಗತ್ತೆ ಆ ಅದನ್ನು ಒಂಟು ನೋಡಿಕ್ಯಾಸ್ ಹುಷಾರಿಂದ ಮಾಡಿ ಅಡಿಗೆ ಮಾಡಿರಿ ನೀವು ರೊಟ್ಟಿ ಪಲ್ಯ ಅವು ಎಲ್ಲ ಗ್ಯಾ ಕಾರ್ಯದಾಗ ಪಾರ್ಯದಾಗ ಅದನ್ನು ಅದು ಗ್ಯಾಸಿಂದ ಇದು ಮಾಡ್ತಾರೆ ಉಪ್ಯೋಗ ಮಾಡ್ತಾರೆ ಆದರೂ ಡೇಂಜರು ಇದು ಅಂದು ಇದ್ದಾಗುದಿಲ್ಲ ನೀವು ಚಂದಗೆ ಅದನ್ನು ಒಟ್ಟು ಎಲ್ಲ ಚೆಕ್ ಮಾಡ್ಸ್ಕೊಂಡು ಹೋದ್ವಿ ನಮ್ಮ ಅಣ್ ಇದಕ್ಕೆ ಹೋದುದಿ ತಂದ್ಕೆಸ್ ಅದನ್ನು ಅದನ್ನ ತಂದಿದ್ರು ಎಲ್ಲ ಹಿಂಬಾಲ್ ಕಟ್ಕೊಂಡು ಹೋಗ್ಬಿಡ್ತಾರೆ ಹೋಗಿ ಹೊತ್ನಾಗೂ ಭಾಳ ಅನಾಹುತ್ ಆಕ್ಕೆತೆ ಅದು ಗಾಡಿಯಾಗ ಪಾಡಿಯಾಗ ಹಾಕೊಂಗಿಲ್ಲ ಅದನ್ನು ಶೇ ಗ್ಯಾಸ ಆದರೂ ಹುಷಾರಿಂದೆ ಇಟ್ಕೊಂಡು ಹೋಗ್ಬೇಕು ಉಷೆ ಹುಷಾರ್ಲಿಂದ ಬರಬೇಕು ಅದರಾಗ ಗಾಡಿಯಾಗ ಇಟ್ಕೊಂಡಾದರೂ ದಾ ಭಾಳ ಡೇಂಜರ್ ಐತದು ಅದರ ಅಷ್ಟ್ ಅನಾಹುತ ಮಾಡಕ್ಲ್ದಂಗ ಕಾ ಕೊಳ್ರಿ ಅದನ್ನು ಸಿಲಿಂಡ್ರಿದ್ದು ಭಾಳ ದೊಡ್ಡದು ಅದ್ ಏಟ್ ಲೀಯಾ ಯಾ ಟೈಮ್ಗ್ ಇದಾಕತೆ ಅನ್ನುದು ಗೊತ್ತಾಗುದಿಲ್ಲ ನಮ್ಗೆ ಅದು ನೋಡಿ ಹುಷಾರಿ ಶು ಶು ಹುಷಾರ್ ಮಾಡ್ಬೇಕು ಅದು ದೊಡ್ಡ ಸಿಲಿಂಡ್ರಿದು ಅಂದ್ರೆ ನಾವೆಲ್ಲರೂ ಅದ್ರಾಗ ಮಾಡ್ತೀವಿ ಈಗ ಸಿಲಿಂಡ್ರಿದಾಗ ಮಾಡ್ತೀವಿ ಆದರೂ ಒಮ್ಮೊಮ್ಮೆ ವಾಸ್ನೆ ಬರ್ತಾ ಇರ್ತೈತಿ ಏನು ಬಿಡಂತೆ ದೊಡ್ಡ ದೊಡ್ದ ಇದು ಹಿಂದೆ ಮಾಡಿ ಮಾಡ್ಕೇವಿ ಅದು ಏನೋ ಅನಾಹುತ ಆಗಿರ್ತೈತಿ ಹಂಗ್ ಅನಾಹುತ ಆಗಿಲ್ದಂಗೆ ನೋಡಿಕೊಂಡು ಮಾಡ್ಬೇಕು ಅದನ್ನು ಸಿಲಿಂಡ್ರ್ ಭಾಳ ಮನ್ಷವ ಮನ್ಷಗೆ ಭಾಳ ಅನಾಹುತ ಇದ್ದದ್ದೇ ಇದು ಹಂಗ್ ತರ್ಕೋಬೇಡಿರಿ ಒಗಾತ್ಲಿಂದ ಮಾಡಿ ಅದನ್ನೂ ಎಲ್ಲ ಚಕ್ ಮಾಡಿಸಿ ಸಿಲಿಂಡ್ರು ಉಪಯೋಗ್ಸಿ ಉಪ್ಯೋಗ ಮಾಡ್ಬೇಕು ಅದನ್ನು ಹಂಗ್ ಅಲ್ಲಿತನಕ ಇದು ಮಾಡಕ್ಕ ಹೋಗಬೇಡ್ರಿ ಭಾಳ ಅದ ತನ್ ಬಂದೇ ಬರ್ತಾರೆ ಚಕ್ ಮಾಡೋರು ಬಂದೇ ಬರ್ತಾರೆ ಚಕ್ ಮಾಡಸಿ ರೀ ಹೊಸಾದು ತಂದು ಹಾಕ್ಸಿ ರೀ ಎಲ್ಲ ಆಗತ್ತದು ದಾ ಇದಾಕತ್ತಿ